ಹಾಂ ಹೇಳಿ ಭಾಗ್ಯ ಚೆನ್ನಾಯಿದೀರಾ ಹ್ಞೂ ಆಯಿತಪ್ಪ ಊಟ ಹ್ಞೂ ಹ್ಞೂ ಊಂ ಆಯಿತಪ್ಪ ಏನು ಸಮಾಚಾರ ಇಷ್ಟೊತ್ತಲ್ಲಿ ನೆನ್ಸ್ಕೊಬಿಟ್ಟಿದೀರಲ್ಲಾ ಹೌದಾ ಯಾವಾಗಿಂದ ಅಯ್ಯೋ ನಾನು ನಿನ್ನೆನೋ ಮೊನ್ನೆನೋ ನೊಡಿದೆ ಭಾಗ್ಯ ಒಂದು ಅನೌನ್ಸ್ ಮಾಡ್ತಾ ಇದ್ದರು ಅಂದರೆ ಕಣ್ಣಿನ ಒಂದು ಉಚಿತ ತಪಾಸಣಾ ಆರೋಗ್ಯ ಶಿಬಿರ ಇದೆ ಅಂತ ಅಯ್ಯೋ ನಿಮ್ಗೆ ಅದು ಇರಲಿ ಇದು ಆಯುರ್ವೇದಿಕ್ಕೂ ಕಣ್ಣಿನ ಆಯುರ್ವೇದಿಕ್ ಆಸ್ಪತ್ರೆ ಬೇಕಾ ಇಲ್ಲಿ ಇಲ್ಲಿಗ್ ತೋರಿಸಿ ಇಲ್ಲಿ ಬೂಗದ್ಕೈಲಿ ಹತ್ತಿರ ಒಂದು ಜೆ ಎಸ್ ಎಸ್ಸೂ ಆಯುರ್ವೇದಿಕ್ಕು ಕಣ್ಣಿನ ಆಸ್ಪತ್ರೆ ಇದೆಯಲ್ಲ ಅಲ್ಲಿಗ್ ತೋರ್ಸಿ ಹ್ಞೂ ಇಲ್ಲ ಯಾಕೆ ಅಂದ್ರೆ ಹೋದ ವಾರ ಹ್ಞೂ ಹೌದಾ ಊಂ ಹ್ಞು ಆಯ್ತು ಆಯಿತು ಅಂದ್ರೆ ನಾವು ಹೋದ್ವಾರ ನಮ್ಮ ದೊಡ್ಡಮ್ಮನಿಗು ಹಾಗೇ ಆಗಿತ್ತು ಅದೇ ಆಸ್ಪತ್ರೇಲಿ ಆಯುರ್ವೇದಿಕ್ ಕಣ್ಣಿನ ಆಸ್ಪತ್ರೇಲ್ಲೆ ತೋರ್ಸಿದಕ್ಕೇ ಇವಾಗ ಚೆನ್ನಾಗಿದೆ ಅಯ್ಯೋ ಬೇರೆ ಡಾಕ್ಟ್ರು ನಿಮಗೆ ಆಪ್ರೇಷನ್ ಮಾಡ್ಬೇಕು ಎಲ್ಲ ಶಸ್ತ್ರ ಚಿಕಿತ್ಸೆ ಮಾಡಿ ಕಣ್ಣನ್ನೇ ತೊಂದರೆ ಅಂತ ಹೇಳ್ಬುಟಿದ್ರು ಇವಾಗ ಪರವಾಗಿಲ್ಲ ಆಗ ಒಂದು ಸಾರಿ ನೀವೂ ಬನ್ನಿ ಈಗ ನಾಳೆ ಅಥವಾ ನಾಡಿದ್ದು ಅವರು ಯಾರು ವೈದ್ಯ್ರು ಏನು ಇರ್ತಾರೆ ಅವ್ರ ಹತ್ತಿರ ಮಾತಾಡ್ಬಿಟ್ಟಿ ಎಷ್ಟು ಗಂಟೆಗೆ ಬೇಕು ಅಂತೇಳಿ ನಾನು ಮಾತಾಡಿರ್ತೀನಿ ಹೂಂ ತುಂಬ ಒಳ್ಳೇದು ಅಲ್ಲವಪ್ಪ ಈಗ ಹೆಚ್ಚು ಹಾಂ ಆಯುರ್ವೇದಿಕ್ಕೇ ತುಂಬ ಒಳ್ಳೆಯದು ಆಯ್ ಸೈಡ್ ಎಫೆಕ್ಟ್ ಇರೋಲ್ಲ ಅಂದರೆ ಕೆಲವೊಮ್ಮೆ ನಾವು ಇಂಗ್ಲೀಷ್ ಮೆಡಿಸನ್ನು ಸಡನ್ಲಿ ನಮಗೆ ನೋವು ವಾಸಿ ಆಗಿ ಬಿಡ್ಬೇಕು ಆ ಥರ ಎಲ್ಲ ತಲೇಲ್ಲಿ ಯೋಚನೆ ಮಾಡ್ತೀವಿ ಆದರೆ ಇದೆಲ್ಲ ತುಂಬ ಒಳ್ಳೆಯದು ಆಯುರ್ವೇದಿಕ್ಕೇ ತುಂಬ ಒಳ್ಳೆಯದು ದುಡ್ಡು ದುಡ್ಡು ಸಹ ಕಡಿಮೆ ಚಿಕಿತ್ಸೆ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ನೀವು ಆಯರ್ವೇದಿಕ್ಕು ಕಣ್ಣಿನ ಆಸ್ಪತ್ರೆಗೇ ತೋರಿಸಿ ನಾಳೆ ನಾನು ಅವ್ರಿಗೆ ಸಿಕ್ತಾರೆ ಅಂತ ಕೇಳ್ಕೋತೀನಿ ಭಾಗ್ಯ ಆಯಿತಾ ಹ್ಞೂ ಕೇಳಿಕೊಂಡು ಇಬ್ಬರೂ ಹೋಗಣ ಹಾಂ ಅಲ್ಲೀವರೆಗೂ ನೀವು ಸ್ವಲ್ಪ ಜೋಪಾನವಾಗಿ ಇದು ಮಾಡ್ಕೊಳ್ಳಿ ಹ್ಞೂ ಆಯಿತಾ ಹಾಂ ನೀವು ನಾಳೆ ಕಾಲ್ ಮಾಡಿ ನನಗೆ ಭಾಗ್ಯ